ನಾನು ಈಗ ರಸ್ತೆಗಳ ಬಗ್ಗೆ ಮಾತಾಡ್ತಿದ್ದೀನಿ ರಸ್ತೆಗಳು ಅಂತಂದರೆ ಈಗ ಎಲ್ಲ ಕಡೆನೂ ತುಂಬ ರಸ್ತೆಗಳನ್ನು ಮಾಡಿದ್ದಾರೆ ರಸ್ತೆಗಳನ್ನು ಮಾಡಿದ್ದಾರೆ ಮಾಡಿದ್ ಮೇಲೆ ಅದನ್ನು ಏನು ಮಾಡ್ತಾರೆ ಜನಗಳು ಈಗ ನಮ್ಮ ಗ್ರಾಮ ಪಂಚಾಯಿತಿಲಿ ತುಂಬ ಚೆನ್ನಾಗಿ ರಸ್ತೆಗಳನ್ನು ಮಾಡ್ಕೊಟ್ಟಿದ್ದಾರೆ ಮಾಡಿದ್ದಾರೆ ಅದೆಲ್ಲ ಇವಾಗ ಒಂದು ಸಸಲ್ಪ ಬಿರುಕು ಬಿಡ್ತಿದೆ ಹಾಂ ಸರಿ ಓಕೆ ಅದನ್ನೆಲ್ಲ ನಾವು ಈಗ ನಮ್ಮ ಮನೆ ಹತ್ರ ನಾವು ಇರ್ತೀವಿ ಅದನ್ನೆಲ್ಲ ನಾವು ರೆಡಿ ಮಾಡ್ಕೊಳ್ತೀವಿ ಆದರೆ ಜನಗಳಿಗೇನು ಮಾಡ್ತಾರೆ ಅಂತಂದರೆ ಚರಂಡಿಗಳನ್ನು ಚರಂಡಿಗಳನ್ನು ಬಗಿತಾರೆ ಅದನ್ನು ರೋಡ್ ಮಧ್ಯದಲ್ಲೇ ಬೇಕು ಅಂತಾನೆ ಇದು ಮಾಡ್ತಾರೆ ಆವಾಗ ನಮಗೆಲ್ಲ ತುಂಬ ಅವ್ರು ಕಷ್ಟಪಟ್ಟು ಮಾಡ್ಕೊಟ್ಟಿರ್ತಾರೆ ಎಲ್ಲ ಮಾಡಿರ್ತಾರೆ ಅದನ್ನ ಅವ್ರಿಗೇನು ಮಾಡಬೇಕು ನೀಟಾಗಿ ಇಟ್ಕೊಬೇಕಲ್ವಾ ಅದನ್ನ ಅವರು ಹಂಗ್ ನೀಟಾಗಿ ಇಟ್ಟುಕೊಂಡಿಲ್ಲ ಅಂತ ಅಂದಾಗ ಮಾಡಿದವ್ರಿಗೂ ಪ್ರತಿಫಲ ಇರೋಲ್ಲ ಕ ಸರ್ಕಾರದಿಂದ ಕೊಟ್ಟಿರದಕ್ಕೂನು ಬೆಲೆ ಇರೋಲ್ಲ ಆ ಥರ ಆಗುತ್ತೆ ಅಲ್ವಾ ಈಗ ಹಂಗೆ ನಾವು ಮ ಅದನ್ನ ಇದು ಮಾಡಬಾರ್ದು ನಾವು ನೀಟಾಗಿ ಇಟ್ಟುಕೊಳ್ಬೇಕು ನೀಟಾಗಿ ಇದು ಮಾಡಬೇಕು ಹಂಗ್ ಆ ಥರ ನಾವು ನೀಟಾಗಿ ಇಟ್ಕೊಳ್ಳೋದ್ರಿಂದ ನಮಗೆ ತುಂಬಾ ಇದಾಗಿದೆ ಆಮೇಲೆ ಬಸ್ಗಳ ವ್ಯವಸ್ಥೆಯಲ್ಲಿ ಬಂದಾಗ ನಮಗೆ ಸ್ಕೂಲ್ ಮಕ್ಕಳಿಗೆ ತುಂಬಾ ತೊಂದರೆ ಇದೆ ಬಸ್ಗಳಿಗೆ ಆಮೇಲೆ ಇವಾಗ ಬಸ್ ಖಾಲಿ ಈಗ ಬ ತೊಂದರೆಯಿದೆ ಸರಿಯಾಗುತ್ತೆ ಈಗ ಎಲ್ಲ ಮಕ್ಕಳು ಅಲ್ಲಿ ಸ ನಮ್ಮ ಸರ್ಕಲ್ ಅಲ್ಲಿ ಒಂದು ಬಸ್ ಬರುತ್ತೆ ಈಗ ಆ ಬಸ್ಸು ಎಲ್ಲರಿಗೂ ಕ್ಯಾಚ್ ಆಗಲ್ಲ ಈಗ ಮಕ್ಳಿಗೆ ಒಂದು ದಿನ ಎಕ್ಸಾಮ್ ಬೇಗ ಇರುತ್ತೆ ಇಲ್ಲ ಅಂದರೆ ಎಕ್ಸಾಮ ಎಕ್ಸಾಮು ಇದ್ದಾಗ ಈಗ ಎಕ್ಸಾಮ್ ಇದ್ದಾಗ ಅವರು ಕರೆಕ್ಟಾಗಿ ಬಸ್ ಬಿಡಬೇಕು ಈ ಬಸ್ ಬಿಡೋಕಾಗಿಲ್ಲ ಎಲ್ಲೆಲ್ಲೋ ಬಸ್ ಹೋಗಿದೆ ಅಂತಂದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ಈಗ ನಮ್ಮ ಮಕ್ಕಳು ಬಸ್ ಜ ನಮ್ಮ ಸರ್ಕಲ್ ಇಲ್ದೆ ಮತ್ತೆ ನೆಕ್ಸ್ಟು ಬಸ್ ಶ್ಟ್ಯಾಂಡಿಗೆ ಹೋಗ್ತರೆ ಬಸ್ ಶ್ಟ್ಯಾಂಡಿಗೆ ಹೋದಾಗ ಅಲ್ಲಿ ಬಸ್ಗಳು ಖಾಲಿ ಹೋಗ್ತಿದ್ರೂನು ಬಸ್ ನಿಲ್ಲಿಸಲ್ಲ ಬಸ್ ನಿಲ್ಲಿಸಲ್ಲ ಯಾಕೆ ನಿಲ್ಲಿಸಲ್ಲ ಬೇಡ ಈಗ ಬೇರೆಯವ್ರಿಗೆ ಆದರೆ ಬಿಡಿ ಹೋಗ್ತರೆ ಎಲ್ಲಾಂದ್ರೆ ಎಕ್ಸಾ ಎಕ್ಸಾಮ್ ಟೈಮಲ್ಲಿ ಮಕ್ಳಿಗಿದ್ದಾಗ ಇದು ಮಾಡಿದಾಗ ಬಸ್ಗಳನ್ನ ನಿಲ್ಲಿಸ್ಬೇಕು ನಿಲ್ಲಿಸ್ಬಿಟ್ಟು ಕೇಳ್ಬೇಕು ಅವರನ್ನ ಯಾವುದನ್ನೇ ಆಗಲಿ ಇವಗ ಬಸ್ ನಿಲ್ಲಿಸೋದಾಗ್ಲಿ ಬಸ್ನಿಲ್ ಇದು ದ ಆಗಲಿ ಬಸ್ಗಳನ್ನ ನಿಲ್ಲಿಸ್ಬೇಕು ಮಕ್ಕಳಿಗೋಸ್ಕರನಾದ್ರು ನಿಲ್ಲಿಸ್ಬೇಕು ಅವರು ಪಾಪ ಬೆಳಗ್ಗೆನೇ ಬೇಗ ತಿಂಡಿ ತಿಂದು ಎದ್ದು ಬಂದಿರ್ತಾರೆ ನನಗ್ ಬಸ್ಸು ಸಿಗೋಲ್ಲ ಅಮ್ಮ ಇವತ್ತು ನಾನು ಒಂದೊಂದು ಮಕ್ಕಳು ಬ ತಿನ್ನೋದು ಇಲ್ಲ ಆ ಥರ ಇದು ಮಾಡ್ತಾರೆ ಹ್ಞೂ ಬಸ್ಗಳ್ನ ಇವಾಗ ನಿಲ್ಲಿಸ್ಬೇಕು ಮಾಡಬೇಕು ಈಗ ಅಮ್ಮ ನನಗ್ ತಿಂಡಿ ಬೇಡ ಬಸ್ ಬರುತ್ತೆ ಆಮೇಲೆ ಈಗ ಒಂದೊಂದು ಮಕ್ಳು ಪಾಪ ಲೇಟಾಗಿ ಎದ್ದಿರೋ ನೈಟು ಲೇಟಾಗಿ ಮಲಗ್ತಾರೆ ನೈಟಗೆ ಇದು ಮಾಡ್ತಾರೆ ಹಾಗಾಗಿ ಬಸ್ಗಳನ್ನ ನಿಲ್ಲಿಸ್ಬೇಕು ಬಸ್ಗಳನ್ನ ನಿಲ್ಲಿಸ್ದಾಗ ಆ ಮಕ್ಕಳಿಗೂನು ತುಂಬ ಖುಷಿ ಆಗುತ್ತೆ ಆದರೆ ಈಗ ಬಸ್ನವ್ರು ಹಂಗ್ ಮಾಡೋಲ್ಲ ಏನು ಬ ಯಾಕೆ ನಿಲ್ಲಿಸ್ಬೇಕು ಏನು ಒಂದೇ ರಾಶ್ನಲ್ಲಿ ಹೋಗೋದು ಮಾಡೋದು ಹಂಗ್ ಮಾಡ್ತಾರೆ ಆಮೇಲೆ ಇವಾಗ ನಮ್ಮ ಚಿಕ್ಕಮಂಗ್ಳೂರು ಇದೆ ಆಗಲಿ ಎಲ್ಲ ಚಿಕ್ಕ ಚಿಕ್ಕ ರೋಡುಗಳು ಒಂಚೂರು ರಸ್ತೆಗಳನ್ನು ಅಗಲವಾಗಿ ಮಾಡಬೇಕು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಈಗ ರೋಡಲ್ಲಿ ಒಂದು ಇಷ್ಟು ರೋಡಾದಾಗ ಈ ವೈಕಲ್ಸ್ಗಳು ಮೇಲೆ ಮೇಲೆ ಮೇಲೆ ಬರ್ತಿರ್ತವೆ ಆವಾಗ ವೈಕಲ್ಸ್ ಮೇಲೆ ಮೇಲೆ ಬರ್ತಿರ್ತವೆ ಒಂದು ಆಕ್ಸಿಡೆಂಟೇ ಆಗೋದು ಅದು ಬೇರೆಯವರಿಗೆ ಇದಾಗೋದು ಕೈಯೋ ಕಾಲೋ ಏನೋ ಆಯ್ತು ಅವರಿಲ್ಲ ಅಂದರೆ ಅಲ್ಲೇ ಡೆತ್ ಆದರು ಅದಕ್ಕೆ ಅದನ್ನು ಬಗ್ಗೆ ಬಗ್ಗೆ ಗಮನ ಹರ್ಸಿ ದಯವಿಟ್ಟು ಬಸ್ ರಸ್ತೆಗಳನ್ನು ದೊಡ್ಡ ದೊಡ್ಡದಾಗಿ ಮಾಡಬೇಕು ಆಮೇಲೆ ಬಸ್ಗಳು ದಯವಿಟ್ಟು ಮಾತ್ರ ಇದೊಂದು ಏನು ಹೇಳೋದು ಅಂತಂದರೆ ರಸ್ತೆಗಳನ್ನು ಫಶ್ ಫಶ್ಟ್ ಬಸ್ಗಳು ನಮ್ಮ ಊರಲ್ಲಿ ಯಾವುದೇ ರೀತಿ ಸ್ಪೆಷಲಿಟಿ ಇಲ್ಲ ಬಸ್ಸುಗಳನ್ನ ನಿಲ್ಲಿಸ್ಬೇಕು ನಾವು ಎಷ್ಟು ಅದ್ರ ಪರವಾಗಿ ಎಷ್ಟು ಹೋರಾಡಿದೀವ್ ಎಷ್ಟು ಇದು ಮಾಡಿದ್ದೀವಿ ಅನ್ನೋದನ್ನ ನಮಗ್ ಗೊತ್ತು ಹೊರ್ಗಡೆ ಕಳಸೋವ್ರಿಗೆ ಗೊತ್ತು ಹಾಗಾಗಿ ಇದ್ಮಾ ಎಷ್ಟು ಇದು ಮಾಡ್ಬೇಕು ಅನ್ನೋದನ್ನ ರಸ್ತೆಯವರಿಗೆ ಎಷ್ಟು ಅದ್ರ ಬಗ್ಗೆ ಹೇಳಕೆ ಅಸಾಧ್ಯವಾದ ಮಾತುಗಳು ಅಸಾಧ್ಯ ಅಂದರೆ ತುಂಬಾ ಅಸಾಧ್ಯವಾಗುತ್ತಿದೆ ಆದ್ದರಿಂದ ದಯವಿಟ್ಟು ಇದು ಏನು ಗೊತ್ತ ನಾವು ಬಸ್ಗಳಿಗೆ ಒಂದು ಎಷ್ಟು ಲೆಟರ್ಗಳು ಕೊಟ್ಟಿದ್ದೀವಿ ಎಷ್ಟು ಇದು ಮಾಡಿದಿವಿ ಅದಂತೂ ನಮ್ಮ ಹತ್ರ ಲೆಕ್ಕನೇ ಇಲ್ಲ ಅಷ್ಟು ಲೆಟರ್ ಕೊಟ್ಟಿದ್ದೀವಿ ಮಾಡಿದ್ದೀವಿ ನಮಗಂತೂ ಎಲ್ಲ ರ ಇದು ಮಾಡುವೆ ತುಂಬಾ ಇದಾಗುತ್ತೆ ಆಮೇಲೆ ರೈಲ್ವೆಗೆ ಬಂದರೆ ಮಾತ್ರ ರೈಲ್ವೆದು ಇದೆ ನಾವು ಅದನ್ನು ಉಪಯೋಗ ಪಡ್ಕೊಂಡಿದ್ದೀವಿ ಮುಂದೆನೂ ಪಡ್ಕೊತೀವಿ ರೈಲ್ವೆ ಬಗ್ಗೆ ರೈಲ್ವೆ ಇದಾಗಲಿ ಏನೇ ಆಗಲಿ ಆದರೂ ಏನು ಗೊತ್ತ ನಮ್ಮ ಇದಕ್ಕೆ ಚಿಕ್ಮಂಗ್ಳೂರಿಗೆ ಇರೋದ್ ಒಂದೇ ರೈಲ್ವೆ ಇದು ಆದರೆ ಏನು ಒಂದು ಮಧ್ಯಾಹ್ನ ಒಂದು ಸಂಜೆ ಒಂದು ಸಾಯಂಕಾಲ ಒಂದು ಈ ಥರ ಇದು ಮಾಡ್ತಿದ್ದರೆ ತುಂಬಾ ಚೆನ್ನಾಗಿ ಇರುತ್ತೆ ಅದು ರೈಲ್ವೆ ಬಗ್ಗೆ ಆದರೆ ನಮಗ್ ನನಗೇನೋ ಇದರಲ್ಲಿ ತುಂಬಾ ನಮಗೆ ಏನಿದೆ ಅಂತಂದರೆ ನಮ್ಮ ಊರಲ್ಲಿ ಇಷ್ಟು ದಿನ ರೋಡ್ಗಳು ಆಗ್ದಿಲ್ದಿದ್ದುದುನು ಇವಾಗ ರೋಡು ಆಗ್ತಾ ಇದೆ ರಾಕ್ತ ಇದೆ ಅಂದರೆ ಆಗಿದೆ ಎಲ್ಲ ತುಂಬ ಚರಂಡಿ ಆಗಲಿ ಒಂದು ರೋಡ್ ಆಗಲಿ ತುಂಬ ಚೆನ್ನಾಗಿ ಮಾಡಿದಾರೆ ನಮ್ಮ ಊರು ಅವಾಗ ಹೆಂಗಿತ್ತು ಇವಾಗ ಹೆಂಗಿದೆ ಅನ್ನೋದು ನಮಗ್ ನನಗ್ ತುಂಬ ಖುಷಿ ಆಗತ್ತೆ ಯಾಕೆ ಅಂದ್ರೆ ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಹಾಗಾಗಿ ನನಗೆ ತುಂಬ ತುಂಬ ಖುಷಿ ಇದೆ ಖುಷಿ ಇದೆ ಆಮೇಲೆ ನನಗೆ ದಯವಿಟ್ಟು ಏನು ಗೊತ್ತ ನನಗೆ ನಮಗ್ ಇದರಲ್ಲೆಲ್ಲ ಇರೋದು ಅಂತಂದರೆ ಬಸ್ ಬಸ್ ಬಸ್ ಬಸ್ಸು ಅದೇ ನಮಗೆ ಮಕ್ಕಳಿಗೆ ನನ್ನ ನಮಗ್ ಹೆಂಗೋ ಆಗತ್ತೆ ನಾವು ಇವಾಗ ಈಗಲ್ಲ ಹತ್ತು ನಿಮಿಷ ಅಲ್ಲ ಕಾಲು ಗಂಟೆ ಬಿಟ್ಟು ಹೋಗ್ಬೌದು ಆದರೆ ನಮ್ಮದೂ ಹಂಗಾಗಲ್ಲ ಸಿಚುವೇಷನ್ ಇದ್ದಾಗ ಕಷ್ಟ ಇದ್ದಾಗ ಇವಾಗ ಎಲ್ಲರ ಹತ್ರಾನು ಓನ್ ವೈಕಲ್ ಇರೋಲ್ಲ ಇದ್ದರೂನು ಒಬ್ಬೊಬ್ಬರಿಗೆ ಓಡ್ಸಕ್ಕೆ ಬರೋಲ್ಲ ಹಾಗಾಗಿ ದಯವಿಟ್ಟು ನಮಗೆ ಬಸ್ಸಿಂದಂತೂ ಅಂತೂ ಅಷ್ಟು ಅಂದರೆ ಅಷ್ಟು ಪ್ರಾಬ್ಲಮ್ ಆಗಿದೆ ಈಗ ಇಷ್ಟು ಬಸ್ ಫ್ರೀ ಇದ್ದರೂನು ನಾವು ಬಸ್ಸಿಗೆ ತಕ್ಕನಂಗೆ ಹೋಗೋಕ್ ಆಗಲ್ಲವಲ್ಲ ಎಲ್ಲ ಬಸ್ಸು ನಮಗ್ ಸ್ಟಾಪ್ ಕೊಡೋಲ್ಲ ನಮ್ಮ ಊರಲ್ಲಿ ಹಾಂ ಬಸ್ಸಿಗೆ ತಕ್ಕನಂಗೆ ನಾವು ಇರೋಕಾಗಲ್ಲ ಈಗ ನಾವು ಅದಿನ್ ಇಪ್ಪತ್ತು ರೂಪಾಯಿ ಕೊಟ್ಟು ಮತ್ತೆ ಆಟೋಗೆ ಹೋಗ್ಬೇಕು ಅಲ್ಲಿ ಇದು ಮಾಡಬೇಕು ಹಂಗಾಗಿ ಎಲ್ಲ ಬಸ್ಗಳ್ನು ನಿಲ್ಲಿಸೋ ಥರ ನಮಗೆ ತುಂಬಾ ಇದಾಗಿದೆ ನಮಗ್ ಬಸ್ಸಿಂದಾನೇ ಇಷ್ಟೆಲ್ಲ ಪ್ರಾಬ್ಲಮು ಇಷ್ಟೆಲ್ಲ ಇದು ಇದೆ ನನಗಂತೂ ಬಸ್ಸು ಬಸ್ಸು ಬಸ್ಸು ಬಸ್ಸು ನಾನು ಈಗ ನಾನು ಟೂ ವೀಲರ್ ಓಡಿಸ್ತಿನಿ ಟೂ ವೀಲರ್ ಓಡಿಸ್ತೀನಿ ನಾನು ಅದೇ ಬೇರೆಯವ್ರಿಗೆ ಪಾಪ ಬರುತ್ತಾ ಅವರು ಇವಾಗ ಇದು ಮಾಡ್ಕೊಂಡ್ಲೇ ಬೇಕಲ್ವಾ ಹಾಗಾಗಿ ಬಸ್ಸಿಂದ ತುಂಬಾ ನಮಗ್ ಕಷ್ಟ ಆಗಿದೆ